ಹಾಂ ಹೇಳಿ ಇವರೇ ಯಾರು ಆಂ ಹೌದೌದು ಗೈಡೇ ಮಾತಾಡ್ತಿದ್ದೀನಿ ಹೇಳಿ ನೀವು ಓಕೆ ಓಕೆ ಏನು ಸಮಾಚಾರ ಎಲ್ಲಿ ಏನು ನೋಡಬೇಕು ಏನು ಓಹ್ ನೀವು ಈ ಬೆಳೆ ಇದ್ರ ಬಗ್ಗೆ ಇನ್ನೂ ಏನು ಗೊತ್ತಿಲ್ಲವಾ ನೀವು ಹೊರ್ಗಡೆಯಿಂದ ಬೆಂಗ್ಳೂರವರಾ ಓಕೆ ಓಕೆ ಓಕೆ ಓಕೆ ಬನ್ನಿ ಸರ್ ಕರ್ಕೊಂಡೋಗ್ತೀನಿ ನಮ್ಮ ಊರ್ಗೇ ಕರ್ಕೊಂಡೋಗ್ತೀನಿ ನಮ್ಮ ಊರಲ್ಲೇ ತೋರಿಸ್ತೀನಿ ರಾಗಿ ಯಾವ ಥರ ಬೆಳೆ ಮಾಡ್ತಾರೆ ಎಲ್ಲ ತೋರಿಸ್ಕೊಡ್ತೀನಿ ಹೇ ಮರ್ದಲ್ಲಿ ಬೆಳೆಯಲ್ಲ ಸರ್ ಅದು ಗಿಡದಲ್ಲೇ ಮಾಮೂಲಿ ಬೆಳೆ ಥರ ಬೆಳ್ಯೋದು ಸರ್ ಮಳೇಲಿ ಬೆಳೆ ಬೆಳಿತಾರೆ ಕೆಲವರು ನೀರಾವ್ರಿಯಿಂದ ಬೆಳೆ ಮಾಡ್ತಾರೆ ತೋರ್ಸ್ಕೊಡ್ತಿನಿ ಬನ್ನಿ ಸರ್ ನಿಮಗೆ ಅದು ಯಾವ ರೀತಿ ಬೆಳೆ ಬೆಳಿತಾರೆ ಎಲ್ಲ ತೋರ್ಸ್ತಿನಿ ಅದು ಬೆಳೆ ಎಲ್ಲ ಕರ್ಕೊಂಡೋಗಿ ಸ್ಪಾಟ್ಗೆ ಕರ್ಕೊಂಡೋಗಿ ತೋರಿಸ್ತೇನೆ ಮತ್ತೆ ಎಷ್ಟು ಜನ ಬರ್ತಿದ್ದೀರಿ ಸರ್ ನೀವು ಅದೇ ಸರ್ ನೀವು ಈಗ ವೆಯ್ಕಲ್ಸ್ ಇದ್ದಾವಾ ಇಲ್ಲ ವೆಯ್ಕಲ್ ಏನಾರ ಮಾಡಬೇಕಾ ಇಲ್ಲಿಂದ ಓಕೆ ಓಕೆ ಓಕೆ ಓಕೆ ಹ್ಞೂ ಸರ್ ಹ್ಞೂ ಸರ್ ಅದಕ್ಕೆಲ್ಲ ಸ್ವಲ್ಪ ಅಮೌಂಟಾಗುತ್ತೆ ಖರ್ಚಾಗುತ್ತೆ ಅದು ಹೇಳ್ತೀನಿ ಅಮೌಂಟ್ ಪ್ಯಾಕೇಜ್ ಹೇಳ್ತೀನಿ ಅದು ಎಷ್ಟಾಗತ್ತೆ ಏನು ಅಂತ ಟ್ಯಾಕ್ಸಿ ಇದ್ಮಾಡಿಬಿಟ್ಟು ಬುಕ್ ಮಾಡಿಬಿಟ್ಟು ಕರ್ಕೊಂಡೋಗ್ತೀನಿ ಸರ್ ನಿಮ್ಮನ್ನು ಓಕೆನಾ ಇಲ್ಲಿಂದ ವ್ಯವಸ್ಥೆ ಮಾಡ್ತೀನಿ ನಾನು ನೀವು ಬನ್ನಿ ಆರಾಮಾಗಿ ಬನ್ನಿ ಯಾವಾಗ ಫ್ರೀ ಆಗುತ್ತೋ ಅವಾಗ ಬನ್ನಿ ವೀಕೆಂಡ್ಸಲ್ಲಿ ವೀಕೆಂಡ್ಸಾದರೆ ವೀಕೆಂಡ್ಸಲ್ಲೇ ಬನ್ನಿ ಫ್ರೀ ಮಾಡಿಕೊಂಡು ಸಾಟಡೇ ಸಂಡೇ ಟೂ ಡೇಸಲ್ಲಿ ಎಲ್ಲ ಊರುಗ್ಳೆಲ್ಲ ಸುತ್ತಾಡಿಕೊಂಡು ನಿಮ್ಗೆ ಏನೇನು ಬೆಳಿತಾರೆ ಎಲ್ಲ ಬೆಳೆನೂ ತೋರಿಸಿಕೊಂಡು ಕರ್ಕೊಂಬರ್ತೀನಿ ಸರ್ ಅದೇನಾಗುತ್ತೆ ಅದು ಖರ್ಚು ನೋಡ್ಕೊಳ್ಳಿ ಸಾಕು

ಸರ್ ನಿಮಗೆ ಒಬ್ಬರಿಗೆ ಅಂದರೆ ಅದು ನಾರ್ಮಲ್ಲಾಗಿ ಈ ಕಡೆ ಲೋಕಲ್ ಅಂದ್ರು ನಿಮಗೆ ನಾವು ಒಂದು ಇದು ಮಾತಾಡ್ಕೋಬೇಕಂದ್ರೂ ಏನಿಲ್ಲ ಅಂದ್ರೂ ಒಂದು ಐದು ಸಾವಿರ ಖರ್ಚು ಬರುತ್ತೆ ಅದು ಮಾಮೂಲಿ ಓಡಾಡೋದಕ್ಕೆ ನೀವು ಟೆನ್ ಮೆಂಬರ್ಸ್ ಇರೋದ್ರಿಂದ ಒಂದೊಂದು ಸಾವಿರ ಮಿನಿಮಮ್ ಖರ್ಚು ಬರುತ್ತೆ ಸರ್ ಊಟದ್ದು ತಿಂಡಿದು ಎಲ್ಲ ಸೇರಿಕೊಂಡು ಟ್ರಾವೆಲಿಂಗು ಎಲ್ಲ ಸೇರಿ ಒಂದೊಂದು ಸಾವಿರ ಖರ್ಚು ಬರುತ್ತೆ ನೀವು ಶೇರ್ ಮಾಡಿಕೊಂಡೋ ಇಲ್ಲ ಒಂದೇ ಸಾರಿ ಪೇಮೆಂಟ್ ಕಳ್ಸಿಬಿಟ್ರೆ ನನಗೆ ಅದ್ರ ವ್ಯವಸ್ಥೆ ಮಾಡ್ಬಿಟ್ಟು ನಾನು ನಿಮಗೆ ಕಾಲ್ ಮಾಡ್ತೀನಿ ನೀವು ಬೆಳಗ್ಗೆನೇ ಬಂದರೆ ನಾನು ಬೆಳಗ್ಗೆನೇ ಕರ್ಕೊಂಡೋಗಿ ನಾನು ವಿಸಿಟ್ ಮಾಡಿಸ್ಕೊಂಡು ಕರ್ಕೊಂಬಂದ್ಬಿಡ್ತೀನಿ ಸರ್ ನಿಮಗೆಲ್ಲಾನು ತೋರಿಸಿಕೊಡ್ತೀನಿ ಯಾವ ಥರ ಬೆಳಿತಾರೆ ಏನು ಹೆಂಗೆ ಏನೇನು ಗೊಬ್ಬರ ಹಾಕ್ತಾರೆ ಎಲ್ಲ ಥರನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ತೋರ್ಸ್ಕೊಂಕರ್ಕೊಂಬರ್ತಿನಿ ಸರ್ ನಾನೂ ಹಳ್ಳಿಯವನೇ ಆಗಿರೋದರಿಂದ ನಿಮಗೆ ತೊಂದರೆ ಇಲ್ಲ ನೀಟಾಗಿ ಪ್ರತಿಯೊಂದು ಪ ಪಿನ್ ಟು ಪಿನ್ ಹೇಳ್ತೀನ್ ನಿಮಗೆ ಮ್ಯಾಟ್ರನ್ನು ಓಕೆನಾ ಓಕೆ ಸರ್ ಬನ್ನಿ ಸರ್ ಓಕೆ ಸರ್ ಓಕೆ